ಹಾಂ ಸರ್ ಹಾಂ ಸರ್ ಮಾಡದೇ ಮಾಡ್ತಾ ಇದ್ದೀನಿ ಸರ್ ಇವಾಗ ಮುಗಿತು ಇವಾಗ ಹೋಬೇಕು ಸರ್ ಬೆಳಗ್ಗೆ ಮತ್ತು ಮೆಟೀರಿಯಲ್ಸ್ ತುಂಬ ಇದೆ ಎಲ್ಲಾ ತಗ್ದೀನಿ ಸರ್ ಮಟೀರಿಯಲ್ಸ್ ತುಂಬ ಇದಾವು ಸರ್ ಮತ್ತು ಇನ್ನೂ ಮೆಟೀರಿಯಲ್ಸ್ ಬೇಕಾಗತ್ತು ಅದು ತರ್ಸಬೇಕು ಟ್ರಕ್ ಇದ್ದರೆ ನಡಿಯುತ್ತೆ ಸರ್ ತುಂಬ ಇದೆ ಎಲ್ಲ ಅಂದರೆ ಸರ್ ಸಲಾಕಿ ಮತ್ತು ಇಟ್ಟಂಗಿ ಸಿಮೆಂಟೂ ಅವನ್ನೆಲ್ಲ ತರ್ಸಬೇಕು ಅಂದರೆ ತುಂಬ ಹೆವಿಯಾಗತ್ತೆ ಸರ್ ಅದಕ್ಕೆ ಹ್ಞೂ ಹ್ಞೂ ನಡಿತೈತೆ ಸರ್ ಮತ್ತು ಸೊಲ್ಪ ಗಟ್ಟಿಯಾಗಿರುವಂಥ ಸಾಮಾನ್ಗಳು ತರ್ಸ್ಬೆಕು ಸರ್ ಇವು ತುಂಬ ಹಲ್ಕ ಇದಾವೆ ಸರ್ ಮತ್ತು ಇವು ಮುಂದೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಆಯಿತು ನಾವು ಯಾರಿದ್ದಾರಲ್ಲ ಸರ್ ಅವರಿಗೆ ನೀವು ಭೇಟಿಯಾಗಿ ಅವರು ಸರಿಯಾದ ಅಂಗಡಿ ಅವ್ರು ಇರ್ತಾರಲ್ಲ ಈ ರೀತಿಯಾಗಿ ಡೂಪ್ಲಿಕೇಟ್ ಪಾತ್ರೆಗಳು ಬರ್ತಾ ಇದೆ ಮತ್ತು ನಿಮ್ಮ ಮೆಟೀರಿಯಲ್ ಯಾವ ರೀತಿ ತರ್ಸ್ಬೇಕು ಎಲ್ಲ ನೀವೆ ಇನ್ಫಾರ್ಮಶನ್ ಕೇಳಿ ಈ ಸಲ ಏನು ಮಾಡಿದ್ದೀವಿ ಆಯಿತು ಸರ್ ಇದು ನೆಕ್ಸ್ಟ್ ಈ ರೀತಿ ಆಗ್ಬಾರದಲ್ಲ ಅದಕ್ಕೆ ಹಾಂ ಮತ್ತು ಇದು ನಮ್ಮ ಪೇಮೆಂಟ್ ಸರ್ ಹೌದು ಸರ್ ಇವತ್ತು ಸಾಯಿಂಕಾಲ ಬರೋಣ ಸರ್ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಸರ್ ಅದಕ್ಕೆ ಮತ್ತು ನೀವು ಮೆಟೀರಿಯಲ್ಸ್ ತರ್ಸ್ತೀರಲ್ಲ ಎಲ್ಲ ತರ್ಸಿ ಆದ್ಮೇಲೆ ಹೋಗಿ ತೊಗೊಂಡು ಬರ್ತೀವಿ ನಾವು ತಗೊಂಡು ಬಂದಾದ್ಮೇಲೆ ಈವ್ನಿಂಗೇ ಬೇಕಾರೆ ನಾ ಪೇಮೆಂಟ್ ಸರಿ ಸರಿ ಸರಿ ಸರ್ ತ್ಯಾಂಕ್ ಯು